ಕನ್ನಡ ಕನ್ನಡ ಭಾಷೆ ಕನ್ನಡ ಭಾಷೆಯು ನಾವು ಮಾತನಾಡುತ್ತಿರುವ ಒಂದು ಪ್ರಾದೇಶಿಕ ಭಾಷೆ ಈ ಭಾಷೆಯಲ್ಲು ಮಾಧ್ಯಮ ರೇಡಿಯೋ ಟಿವಿ ಮತ್ತು ಮುದ್ರಣದಲ್ಲಿ ಹೇಗಪ್ಪ ಇದು ಬಳಕೆ ಆಗ್ತದೆ ಹೇಗೆ ಅದನ್ನು ಯೂಸ್ ಮಾಡಿಕೋತಿವಿ ಅಂದೆನಪ್ಪ ಅಂದ್ರೆ ಮಾಧ್ಯಮದಲ್ಲಿ ಈಗ ಮಾಧ್ಯಮ ಅಂದ್ನಪ್ಪ ಅಂದ್ರೆ ನಮಗೇನು ನೆನಪು ಬರುತ್ತಪ್ಪ ಅಂದ್ರೆ ಕಣ್ಮುಂದೆ ಬರೋದ್ ಏನದು ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ ನಮ್ಗೆ ಕನ್ನಡ ಬೇಕು ನಾವೂ ಓದ್ಲಿದ್ದೋರ್ ಇರ್ತಾರೆ ಓದಿದ್ದೋರ್ ಇರ್ತಾರೆ ಕನ್ನಡ ಈ ಕನ್ನಡ ಏನಪ್ಪ ಅಂದರೂ ಭಾಳ ಒಂದು ಈಝಿ ಆಗಿರುವಂಥ ಭಾಷೆ ಈ ಭಾಷೆಯನ್ ನಾವು ಮಾತೃಭಾಷೆ ಆಗಿದೆ ನಮ್ಗೆ ಈ ಮಾತೃಭಾಷೆ ನಮ್ಗೆ ಮಾತಾಡೋಕೆ ಎಲ್ಲರಿಗೂ ಬರ್ತದೆ ಆದೆನಪ್ಪ ಅಂದ್ರೆ ಓದೋದಕ್ಕೆ ಸ್ವಲ್ಪ ಜನಕ್ಕೆ ಬರ್ಬೋದು ಇನ್ನು ಸ್ವಲ್ಪ ಜನಕ್ಕೆ ಬರಲಾರ್ದೆನೇ ಇರ್ಬೋದು ಅದಕ್ಕಾಗಿ ಏನಪ್ಪ ಅಂದ್ರೆ ಕನ್ನಡ ಭಾಷೆ ಕನ್ನಡ ಭಾಷೆ ಮಾತಾಡಿದ ಮೇಲೆ ಮಾಧ್ಯಮದಲ್ಲಿ ಏನಪ್ಪ ಅಂದ್ರೆ ಯಾವುದೋ ಒಂದು ಹಗರಣ ಆಗಿರ್ತದೆ ಏನೋ ಒಂದು ತೋರ್ಸಿರ್ತಾರೆ ಅವರು ಯಾವುದೋ ಒಂದು ವಿಷ್ಯದ ಬಗ್ಗೆ ತೋರಿಸ್ತಿರೊ ಹೊತ್ತು ಆಯ್ತಪ್ಪ ಅಂದ್ರೆ ಈಗ ಓದ್ಲವು ಓದ್ಲಾರ್ದವ್ರಿಗೆ ಕನ್ನಡ ಅವ್ರಿಗೆ ಓದೋಕ್ ಬರೋದಿಲ್ಲ ಆದ್ರೆ ಏನು ಹೇಳ್ತಾರ್ ಅನ್ನೋದು ಕೇಳಿಸ್ಕೋತಾರ್ ಅವರು ಕೇಳಿಸ್ಕೊಳೋದ್ಲಿಂತ್ರ ಏನಪ್ಪ ಅಂದ್ರೆ ಕನ್ನಡ್ದಾಗ ಹೇಳಿದ್ನಪ್ಪ ಅಂದ್ರೆ ಆ ವಿಚಾರ ಹಾಗಿದೆ ಇವ್ರು ಹೀಗ್ ಇದಾರೆ ಅದು ಹಾಗಿದೆ ಅನ್ನೋದನ್ನು ಏನು ಮಾಡ್ತಾರೆ ಅವ್ರು ತಿಳ್ಕೊತಾರೆ ಅವ್ರಿಗೆ ಅದೂ ಹಿಂದಿಯಲ್ಲಿ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಹೇಳಿದ್ರೆ ಕನ್ನಡ ಬಿಟ್ ಅವ್ರಿಗೆ ಬೇರೆ ಭಾಷೆನೂ ಬರೋದಿಲ್ಲ ಬರ್ಲಾರ್ದಕ್ಕೆ ಅವ್ರು ಏನಪ್ಪ ಅಂದ್ರೆ ಅದನ್ನು ಆ ವಿಷ್ಯದ ಬಗ್ಗೆ ತಿಳ್ಕೊಳೋಕ್ಕು ಹೋಗೋದಿಲ್ಲ ಅವರು ಅದುಯಾವ್ದೋ ಒಂದು ಹಗರಣದ್ ಬಗ್ಗೆ ತೋರಿಸ್ತಿರ್ತಾರೆ ಅದು ಹಾಗಿದೆ ಅವರು ಹೀಗಾ ಅಂತ ಅವರು ಎಷ್ಟು ಮಾಡಿದ್ರೂ ಅವು ಗೊತ್ತಾಗೋದಿಲ್ಲ ಅವ್ರಿಗೆ ಅದು ಅದ್ರ ಬಗ್ಗೆ ನಾವು ಕನ್ನಡ್ದಾಗ್ ಹೇಳ್ದಾಗ ಭಾಳ ಅವ್ರಿಗೆ ತಲೆಗೆ ಉಳೀತದೆ ಇವ್ರು ಹೀಗ ಇವತ್ತು ಟಿವಿ ಚಾನಲ್ನಲ್ಲಿ ಮಾಧ್ಯಮದಾಗ ಹೀಗೆ ತೋರ್ಸೋಕುಂತಾರೆ ಈ ವ್ಯಕ್ತಿ ಇಷ್ಟು ದುಡ್ಡು ಮಾಡಿದಾನೆ ಇವ ಹೀಗ್ ಕೊಲೆ ಮಾಡಿದಾನೆ ಏನೋ ಒಂದು ದರೋಡೆ ಮಾಡಿದಾನೆ ಅನ್ನೋದು ಏನಪ್ಪ ಅಂದ್ರೆ ತಿಳೀತದೆ ಇದು ಏನಪ್ಪ ಅಂದ್ರೆ ಮಾಧ್ಯಮದ ಮೂಲಕ ಒಬ್ಬ ಜನ್ರಿಗೆ ಆಗಿರ್ಬೊದು ಯಾರಿಗೇ ಒಬ್ಬ ಅನಕ್ಷರಸ್ತ ಆಗಿರ್ಬೊದು ಇದು ಏನಪ್ಪ ಅಂದ್ರೆ ಮಾಧ್ಯಮದ ಮುಖಾಂತರ ಏನಪ್ಪ ಅಂದ್ರೆ ಅವನು ತಿಳ್ಕೊತಾನೆ ಎರಡನೇದಾಗ್ ವಿಚಾರ ಏನಪ್ಪ ಅಂದ್ರೆ ಒಬ್ಬ ಅನಕ್ಷರಸ್ತನಿಗೆ ಕೂಡ ಏನಪ್ಪ ಅಂದ್ರೆ ಕನ್ನಡ ಮಾತಾಡೊಕ್ಕೆ ಗೊತ್ತಿರ್ತದೆ ಅದ್ನ ಅಂದ್ರಪ್ಪ ಅಂದ್ರೆ ಬರಿಯೋಕ್ ಗೊತ್ತಿರೊದಲ್ಲ ಯಾವ್ದಕ್ಕಪ್ಪ ಅಂದ್ರೆ ಕನ್ನಡ ಅವನ ಮಾತೃಭಾಷೆ ಆಗಿರ್ತದೆ ಯಾವುದೇ ಒಬ್ಬಾ ವ್ಯಕ್ತಿಗೆ ಆಗಿರ್ಬೋದು ಯಾವುದೇ ಒಬ್ಬ ಮಗುವಿಗೆ ಆಗಿರ್ಬೊದು ಕನ್ನಡ ಏನಪ್ಪ ಅಂದ್ರೆ ಅಥ್ವಾ ಮಾತೃಭಾಷೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಕನ್ನಡ ನಮ್ಮ ಮಾತೃಭಾಷೆ ಇದು ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ ಕೂಡ ಮಾತನಾಡೋಕ್ ಬರ್ತಿರ್ತದೆ ಆದ್ರೆ ಬರೆಯೋಕ್ ಏನಪ್ಪ ಅಂದ್ರೆ ಯಾರೋ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅಕ್ಷರದ ಬಗ್ಗೆ ಜ್ಞಾನ ಇರ್ತದೆ ನಾಲೇಜ್ ಇರ್ತದೆ ಅವರು ಏನು ಮಾ ಏನು ಮಾಡ್ತಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ತಿರ್ತಾರೆ ಅಂದೆನಪ್ಪ ಅಂದ್ರೆ ಈ ಅಕ್ಷರ ಅಂದ್ರೆ ಇದು ಕ ಅಂದ್ರೆ ಹೀಗೆ ಬರಿಬೇಕು ಕಾ ಅಂದ್ರೆ ಹೀಗೆ ಬರಿಬೇಕು ಅ ಅಂದ್ರೆ ಹೀಗೆ ಆ ಅಂದ್ರೆ ಹೀಗೆ ಇದೇನಪ್ಪ ಅಂದ್ರೆ ಆ ಭಾಷೆ ಬಗ್ಗೆ ಜ್ಞಾನ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಮಾಮೂಲಿಯಾಗಿ ಏನಪ್ಪ ಅಂದ್ರೆ ಕನ್ನಡ ಎಲ್ಲ ಆಲ್ಮೋಸ್ಟ್ ಆಲು ಮಾತಾಡೋಕ್ಕಂತೂ ಬಂದೇ ಬಂದಿರ್ತದೆ ಈ ಕನ್ನಡಾನ ನಾವು ಮಾಧ್ಯಮದ ಮುಖಾಂತ್ರ ಏನು ಮಾಡಬೇಕಪ್ಪ ಅಂದ್ರೆ ಅನೇಕ ರೀತಿಯಲ್ಲಿ ನಾವು ಬಳಕೇನಾ ಮಾಡ್ಬೋದು ಹೇಗೆ ಅಂದೆನಪ್ಪ ಅಂದ್ರೆ ಈಗ ಕನ್ನಡ ಕನ್ನಡವನ್ನು ನಾವು ಟಿವಿ ಚನಲ್ ಮುಖಾಂತ್ರ ಆಗಿರ್ಬೋದು ಇವೇ ಏನಪ್ಪ ಅಂದ್ರೆ ಮಾಧ್ಯಮ ಇದರ ಮುಖಾಂತರ್ ನಾವು ಅನೇಕ ರೀತಿಯ ಒಂದೂ ಸುದ್ದಿ ಸುದ್ದಿಗಳನ್ನು ಇನ್ಫರ್ಮೇಶನ್ಗಳನ್ನು ನಾವು ಕೊಡ್ಬೋದು ಆ ಸುದ್ದಿಗಳನ್ನು ನಾವು ಒಬ್ಬೊಬ್ರಿಗೆ ಹೇಳಿದ್ರೆ ತಿಳಿತದೆ ಆದ್ರೆ ಆ ಸುದ್ದಿನಾ ನಾವು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದನ್ನು ನಾವು ಹೇಗೆ ಬಳಕೆ ಮಾಡ್ಕೋತೀವಪ್ಪ ಅಂದ್ರೆ ಮಾಧ್ಯಮ ಇಲ್ಲಿ ಇಂಥ ವಿಚಾರ ನಡೆಯೋಕ್ ಕುಂತಿದೆ ಹೀಗಿದೆ ಹೀಗಿಲ್ಲ ಹೇಗೆ ಇದನ್ನು ತಿಳಿಸ್ಬೇಕು ಅನ್ನಪ್ಪ ಅಂದ್ರೆ ನಾವು ಕನ್ನಡವನ್ನು ಭಾಷೆ ಮುಖಾಂತ್ರ ಏನಪ್ಪ ಅಂದ್ರೆ ಮಾಧ್ಯಮದ ಮೂಲಕ ಏನಪ್ಪ ಅಂದ್ರೆ ಬಾ ಕನ್ನಡವನ್ನು ಬಳಕೆ ಮಾಡಿಕೊಂಡು ಆ ವಿಷ್ಯದ ಬಗ್ಗೆ ಅವರಿಗೆ ಸರಿಯಾದ ರೀತಿಯಾದಂಥ ತಿಳುವಳಿಕೆ ಅನ್ನು ನೀಡ್ಬೋದು ಎರಡನೇದ್ದಾಗಿ ಏನಪ್ಪ ಅಂದ್ರೆ ಇವಾಗ ಬರೀ ನಾವು ಮಾಧ್ಯಮ ಟಿವಿ ಚಾನಲ್ಗಳ ಮುಖಾಂತರ ಅಷ್ಟೇ ನಾವು ನೀಡ್ಬೋದ ಆಗೋದಿಲ್ಲ ಇದಕ್ಕೆ ಏನಪ್ಪ ಅಂದ್ರೆ ಇನ್ನೂ ಒಂದು ಹೆಜ್ಜೆ ನಾವು ಮುಂದೋಗಿ ಒಂದು ಯಾವುದೇ ರೀತಿಯಾದಂಥ ದಾಖಲೆಗಳ್ ಆಗಿರ್ಬೋದು ಪ್ರೋಗ್ರಾಮ್ಗಳ ಬಗ್ಗೆ ಆಗಿರ್ಬೋದು ಇದರ ಬಗ್ಗೆ ನಾವು ತಿಳ್ಕೊತೀವಿ ಹೇಗಿದು ಸಮಸ್ಯೆ ಇದೆ ಏನು ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅಂದೆನಪ್ಪ ಅಂದ್ರೆ ಯಾವ್ದನ್ನು ನಾವು ಬಳಕೆ ಮಾಡ್ಕೋತೀವಿ ಮಾಧ್ಯಮನ ಬಳಕೆ ಮಾಡಿಕೊಂಡೇ ಮಾಡ್ಕೊತೀವಿ ಅದ್ರ ಮೂಲಕ ಏನಪ್ಪ ಅಂದ್ರೆ ಈ ಮಾಧ್ಯಮದಲ್ಲಿ ಕೂಡ ಕನ್ನಡ ಭಾಷೆಯನ್ನು ಕೂಡ ನಾವು ಬಳಕೆ ಮಾಡ್ಕೊಬೋದು ಎರಡನೇದ್ದಾಗ್ ಇರೋದು ಆ ಅಂಶ ಯಾವುದಪ್ಪ ಅಂದ್ರೆ ಈ ಕನ್ನಡವನ್ನು ನಾವು ಬರೀ ಮಾಧ್ಯಮದಲ್ಲಿ ಬಲಕೆ ಮಾಡ್ಕೊತೀವೋ ಅಥ್ವಾ ಇದನ್ನು ನಾವು ಬೇರೇ ಒಂದು ಮಾಧ್ಯಮದ್ ಮೂಲಕ ಬಳಕೆ ಮಾಡ್ಕೊಬೋದ ಅಂದ್ನಪ್ಪ ಅಂದ್ರೆ ಅತ್ಯುತ್ತಮವಾಗಿ ಒಂದೂ ಸರಳವಾಗಿರುವಂಥ ಒಂದು ಮಾಧ್ಯಮ ಯಾವುದಪ್ಪ ಅಂದ್ರೆ ರೇಡಿಯೋ ಇದ್ಕೆ ನಾವು ಏನಂತ ಕರಿತೀವಿ ದೂರವಾಣಿ ಅಂತಕ್ಕಂಥ ಹೆಸರಿನಿಂದನಾವು ಕರಿತೀವಿ ಇದನ್ನು ಮೈಸೂರಿನವ್ರು ಯಾರೋ ಶುರು ಮಾಡಿದ್ದು ಇದನ್ನು ದೂರವಾಣಿನಾ ಇವಾಗ ನಮ್ಗೆ ಶ ನಮ್ಮ ಹತ್ರದಲ್ಲಿ ಇರುವಂಥ ಒಂದು ರೇಡಿಯೋ ಸ್ಟೇಷನ್ ಯಾವುದಪ್ಪ ಅಂದರೆ ಹೊಸಪೇಟೆ ನಮ್ಗೆ ಹತ್ತಿರದಲ್ಲಿ ಭಾಳ ಇರುವಂಥ ಈಗ ರೇಡಿಯೋ ಸ್ಟೇಷನ್ ಮುಖಾಂತ್ರ ಏನಪ್ಪ ಅಂದ್ರೆ ರೇಡಿಯೋದ ಮುಖಾಂತ್ರ ಸಾಮಾನ್ಯವಾಗಿಯೇ ನಾವು ಟಿವಿ ಚನಲ್ ಇದರ ಮೂಲಕ ಏನಪ್ಪ ಅಂದ್ರೆ ನಾವು ಸುದ್ದಿಗಳನ್ನು ಕೇಳಬೇಕು ಅಂದೆನಪ್ಪ ಅಂದ್ರೆ ಕನ್ನಡ ಭಾಷೆಯ ಮುಖಾಂತ್ರ ನಾವು ಕೇಳಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ತಿಂಗಳು ತಿಂಗಳು ನಾವು ಅಮೌಂಟ್ನ ಕಟ್ಬೇಕು ರೊಕ್ಕ ಕಟ್ಬೇಕು ರೊಕ್ಕ ಕಟ್ಟಿದ ಮೇಲೆ ತಿಂಗ್ಳಿಗೆ ಇಷ್ಟಂತ ಅವ್ರು ಕೊಟ್ಟಿರ್ತಾರೆ ಇನ್ನೂರೈವತ್ತು ಮುನ್ನೂರು ನಾಲ್ಕುನೂರು ಇಷ್ಟಂತ ಪಿಕ್ಸ್ ಮಾಡಿರ್ತಾರೆ ಅವ್ರು ಇದನ್ನು ಅಮೌಂಟ್ ಕೊಟ್ಟಿದ ಮೇಲೆ ಏನಪ್ಪ ಅಂದ್ರೆ ಅವ್ರು ನಮಗೆ ನೋಡೋಕ್ಕೆ ಅವ್ಕಾಶ ಮಾಡಿಕೊಡ್ತಾರೆ ನಾವು ತಿಂಗಳು ಅದಕ್ಕೆ ಮುನ್ನೂರೋ ನಾಲ್ಕುನೂರು ರುಪಾಯಿ ಕಟ್ಟಲೇ ಬೇಕಾಗಿರ್ತದೆ ಅದೂ ಬೇಡಪ್ಪ ನಾವು ಕಟ್ಟೋದು ನಾವು ಬರೀ ಕೇಳೋದಿದ್ರೆ ಸಾಕಪ್ಪ ಅಂದ್ನಪ್ಪಂದ್ರೆ ನಾವು ರೇಡಿಯೋವನ್ನು ಬಳಕೆ ಮಾಡ್ಕೊಬೋದು ರೇಡಿಯೋ ಬಳಕೆ ಮಾಡಿಕೊಳ್ಳೋದು ಕೂಡ ಒಂದೂ ಉತ್ತಮ ಆಗಿರುವಂಥ ಒಂದು ಕಾರ್ಯ ಅಂತ ನಾವು ಹೇಳ್ಬೋದು ಯಾವ್ದಕ್ಕಪ್ಪ ಅಂದ್ರೆ ರೇಡಿಯೋದ್ರಿಂತ ನಾವು ತಿಂಗಳೂ ಇಷ್ಟಿಷ್ಟು ಅಮೌಂಟ್ ಅಂತ ಕಟ್ಬೇಕಂತನೂ ಏನಿಲ್ಲ ರೇಡಿಯೋ ಸ್ಟೇಷನ್ನವರಿಗೆ ಇದು ಏನಪ್ಪ ಅಂದ್ರೆ ವಿದ್ಯುತ್ ಇದ್ರೆ ಸಾಕು ಕರೆಂಟ್ ಇದ್ರೆ ಸಾಕು ನಮ್ಗೆ ಅರಾಮ್ ಒಂದು ಆ್ಯಂಟೆನ ಏರಿಸ್ಬಿಟ್ರೆ ಅದ್ರ ಮೂಲಕ ಏನಪ್ಪ ಅಂದ್ರೆ ಅವರೂ ರೇಡ್ಯೋ ಸ್ಟೇಷನ್ನಲ್ಲಿ ಯಾವಯಾವ ಕಾರ್ಯಕ್ರಮ ಪ್ರಸಾರ ಮಾಡೀ ಪಬ್ಲಿಷ್ ಮಾಡ್ತಿರ್ತಾರಲ್ಲ ಅವೆಲ್ಲಾ ಪ್ರೋಗ್ರಾಮ್ಗಳನ್ನು ನಾವು ಲೈವಾಗಿ ಕೇಳ್ಬೋದು ರೇಡಿಯೋ ಸ್ಟೇಷನ್ಗಳ ಮುಖಾಂತ್ರ ಕನ್ನಡ ಹೇಗೆ ಬಳಕೆ ಆಗಾಕತ್ತಿದೆಯಪ್ಪ ಅಂದ್ರೆ ಈಗ ಕನ್ನಡದಲ್ಲಿ ಆಗಿರ್ಬೋದು ಕನ್ನಡ್ದಲ್ಲಿ ಏನಪ್ಪ ಅಂದ್ರೆ ಹೊಸ ಹೊಸಾ ಸಿನ್ಮಾ ಹಾಡು ಹಾಕ್ತಿರ್ತಾರೆ ಅದು ನಾವೂ ಟಿವಿ ರೊಕ್ಕ ಕಟ್ಟಿಲ್ಲ ಡಿಶ್ ಬಂದಾಗಿದೆ ಅಂದ್ನಪ್ಪ ಅಂದರೂ ಈ ಇಂಥ ರೇಡಿಯೋಗಳ ಮುಖಾಂತ್ರ ಕೇಳ್ಬೋದು ಇದ್ರ ಮೂಲಕ ಏನಪ್ಪ ಅಂದ್ರೆ ಕನ್ನಡ ಭಾಷೆಯ ಬಳಕೆಯ ಆಕ್ಕೊಳ್ತಾ ಇರ್ತದಿದು ಇನ್ನೊಂದು ಏನಪ್ಪ ಅಂದ್ರೆ ಕನ್ನಡದಲ್ಲಿ ಅಲ್ಲಿಲ್ಲೀ ಹೋರಾಟಗಳು ನಡೀತಿರ್ತಾವ್ ಕನ್ನಡ ಇವರು ಬಳಕೆ ಮಾಡ್ಕೊಳೊಲ್ರು ಹೇಗೆ ಏನು ಮುಂದೆ ಅಂತ ಇದ್ರ ಮೂಲಕ ನಾವು ಹೇಗ್ ತಿಳ್ಕೊಬೋದು ಟಿವಿ ಡಿಶ್ಶು ಅಥ್ವ ನಮ್ಗೆ ರೊಕ್ಕ ಹಾಕ್ತಿವಿ ತಿಂಗಳು ತಿಂಗಳು ಇದು ಯಾವುದ್ರ್ ಮೂಲಕ ಪ್ರಸಾರ ಆಗ್ತದೆ ರೇಡಿಯೋದ್ರಲ್ಲಿ ದಿನಾ ಎರಡು ಸಲ ವಾರ್ತೆ ಇರ್ತದ್ರಿ ಎರಡು ಸಲನೋ ಮೂರು ಸಲನೋ ಆವಾಗ ಏನಪ್ಪ ಅಂದ್ರೆ ಈ ದಿನ ಏನೇನು ನಡ್ದಿದೆ ರಾಜ್ಯಮಟ್ದಲ್ಲಿ ಏನು ನಡ್ದಿದೆ ಕೇಂದ್ರ ಮಟ್ದಲ್ಲಿ ಏನು ನಡ್ದಿದೆ ಅಂತರಾಷ್ಟ್ರೀಯ ಮಟ್ದಲ್ಲಿ ಏನು ನಡ್ದಿದೆ ಅನ್ನೋದನ್ನು ಏನಪ್ಪ ಅಂದ್ರೆ ಈ ರೇಡಿಯೋದ ಮೂಲಕ ನಾವು ಕೇಳ್ಬೋದು ಮತ್ತೇನಪ್ಪಾ ಅಂದ್ರೆ ರೇಡಿಯೋದ ಮೂಲಕ ಕನ್ನಡ ಕನ್ನಡವನ್ನೂ ಬಹಳ ಅವರು ಬಳಕೆ ಮಾಡಿಕೋತಾರೆ ರೇಡಿಯೋದ್ರೊಳಗೆ ಕನ್ನಡ ಭಾಷೆಯನ್ನು ಈಗ ಏನಪ್ಪ ಅಂದ್ರೆ ಈಗ ಹೊಸ್ಪೇಟೇ ಸ್ಟೇಷನ್ನಲ್ಲಿ ಏನಪ್ಪ ಅಂದ್ರೆ ಒಗಟು ಒಗಟು ಕಾರ್ಯಕ್ರಮ ಬರ್ತದೆ ಮತ್ತು ಅಂತ್ಯಾಕ್ಷರಿ ಕಾರ್ಯಕ್ರಮ ಬರ್ತದೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಕನ್ನಡ ಭಾಷೆಯನ್ ಬಳಸ್ಕೊಳೋಕೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹೇಳ್ಬೋದು ನಾವು ಯಾವ್ದಕ್ಕಪ್ಪ ಅಂದ್ರೆ ಆ ಪದ ಏನು ಬಿಟ್ಟಿರ್ತಿವಿ ಆ ಪದದ ಲಾಶ್ಟ್ ಅಕ್ಷರ ತಗೊಂಡೋಗಿ ಮತ್ತು ನಾವು ಹಾಡನ್ನು ಸ್ಟಾಟ್ ಮಾಡಬೇಕು ಅದೇ ಅಕ್ಷರದಿಂದಲೇ ಕ ಲಿಂದಾ ಹಾಡು ಮುಗೀತಪ್ಪ ಅಂದ್ರೆ ಮತ್ತೊಂದು ಹಾಡನ್ನು ನಾವು ಕ ಲಿಂದನೇ ಸ್ಟಾಟ್ ಮಾಡಬೇಕು ಇದು ಏನಪ್ಪ ಅಂದ್ರೆ ಒಂದು ಕನ್ನಡ ಭಾಷೇನಾ ಬೆಳಕೊಳ್ಳೋಕೆ ಸಹಾಯ ಆಗ್ತದೆ ಅಂತಾನೇ ಹೇಳ್ಬೋದು ಮತ್ತು ಇನ್ನೊಂದು ಭಾಳಾ ಕನ್ನಡಕ್ಕೆ ಸಂಬಂಧಿಸಿದಂಥ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರ್ತಿರ್ತಾವೆ ರೇಡಿಯೋದ್ರೊಳಗೆ ಈ ರೇಡಿಯೋದ್ದು ಮೂಲಕ ನಾವು ಏನು ಮಾಡ್ಬೋದು ಕನ್ನಡ ಭಾಷೆ ಹೀಗಿರ್ತದೆ ಕನ್ನಡ ಭಾಷೆಯ ಬಳಕೆ ಆಗ್ತದೆ ಅನ್ನೋದನ್ನು ನಾವು ನೋಡ್ಬೋದು ನೆಕ್ಷ್ಟ್ ಬರೋವಂಥದ್ ಯಾವುದಪ್ಪ ಅಂದ್ರೆ ಈಗ ಮಾಧ್ಯಮ ಆಯ್ತು ನ್ಯೂಸ್ ಚನಲ್ ಆಗಿರು ಆಗಿರ್ಬೋದು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಕನ್ನಡ ಅದ್ರೊಳಗೆ ಹೇಗ್ ಬಳಕೆ ಮಾಡ್ಕೊತೀವಿ ಅನ್ನೋದನ್ನು ನಾವು ನೋಡಿದ್ವಿ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ರೇಡಿಯೋ ರೇಡಿಯೋದ ಮೂಲಕ ನಾವು ಕನ್ನಡ ಭಾಷೆ ಕನ್ನಡ ಭಾಷೆ ಹೇಗಿತ್ತು ಹೇಗ್ ಬೆಳೀತದೆ ಅದು ನಮ್ಗೆ ಹೇಗೆ ಸಹಾಯಕಾರಿ ಆಗ್ತದೆ ನಮ್ಮ ಕನ್ನಡ ಬಳ್ಸೋದಕ್ಕೆ ಮತ್ತು ಇನ್ನೊಂದು ನಾವು ಬಿಟ್ಟಿದ್ ಯಾವುದಪ್ಪ ಅಂದ್ರೆ ಮುದ್ರಣ ಅಂದೆನಪ್ಪ ಅಂದ್ರೆ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಪ್ರೆಸ್ ಅಂತ ನಾವು ಕರಿತೀವಿ ಇದ್ರ ಮೂಲಕ ನಾವು ಕನ್ನಡ ಭಾಷೆನಾ ಬೆಳಸ್ಬೋದಾ ಅಥ್ವಾ ಇದ್ರ ಮೂಲಕವೂ ನಾವು ಬಳಕೆ ಮಾಡ್ಕೊಬೋದಾ ಕನ್ನಡವನ್ನ ಅಂತ ನೋಡಿದೆನಪ್ಪ ಅಂದ್ರೆ ಭಾಳಾ ಒಂದು ಒಳ್ಳೆ ರೀತಿಯಲ್ಲಿ ಏನು ಮಾಡೋದಪ್ಪ ಅಂದ್ರೆ ಮುದ್ರಣ ಮಾಧ್ಯಮದಲ್ಲಿ ಕೂಡ ಕನ್ನಡ ಭಾಷೆ ಬಳಕೆ ಆಗ್ತದೆ ಹೇಗಪ್ಪ ಅಂದ್ರೆ ಈ ನ್ಯೂಸ್ ಪೇಪರ್ ಬರ್ತಿರ್ತಾವೆ ದಿನಾ ಕನ್ನಡ ಬಿಟ್ಟು ಬೇರೆ ಲಾಂಗ್ವೇಜ್ ಬರ್ತಿಲ್ಲಾರ್ಗೆ ನ್ಯೂಸ್ ಪೇಪರ್ ಭಾಳ ಒಂದು ಒಳ್ಳೆಯ ಓದೋದಕ್ಕೂ ಗೊತ್ತಾಗ್ತದೆ ನ್ಯೂಸ್ ಪೇಪರ್ ಓದಿದ್ನಾ ಕನ್ನಡ ದಿನಪತ್ರಿಕೆ ಓದಿದೆನಪ್ಪ ಅಂದ್ರೆ ಆ ವಿಚಾರ್ದಲ್ಲಿ ಏನೇನು ನಡ್ದಿದೆ ಜಿಲ್ಲೆಯಲ್ಲಿ ಏನೇನು ನಡ್ದಿದೆ ಘಟನೆ ಅನ್ನೋದನ್ನು ನಮ್ಗೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಗೆ ತಿಳಿಸಿ ಕೊಡ್ತದೆ ಅದೇ ರೀತಿಯಲ್ಲಿ ನಾವು ಈಗ ವಿಜಯವಾಣಿ ಆಗಿರ್ಬೋದು ಪತ್ರಿಕೆ ಕನ್ನಡ ಪ್ರಭ ಅದಾಗಿದ ಮೇಲೆ ವಿಜಯ ಕರ್ನಾಟಕ ಬರ್ತದೆ ವಿಶ್ವವಾಣಿ ಬರ್ತದೆ ಹೀಗೆ ಬೇರೆ ಬೇರೇ ಆದಂಥ ಪತ್ರಿಕೆಗಳು ಇರ್ತವೆ ಈ ಪತ್ರಿಕೆಗಳ ಮೂಲಕ ಮುದ್ರಣ ಮಾಧ್ಯಮದಲ್ಲಿ ಮುಖಾಂತ್ರ ಏನು ಮಾಡ್ಬೋದು ಕನ್ನಡ ಭಾಷೆ ಈ ರೀತಿಯಾಗಿ ಬಳಕೆ ಆಗ್ತಾಯಿದೆ ಅನ್ನೋದನ್ನು ನಾವು ಕಾಣ್ಬೋದಾಗಿರ್ತದೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಕನ್ನಡ ಭಾಷೆಯು ಕೂಡ ಮುದ್ರಣ ಮಾಧ್ಯಮಗಳು ಭಾಳಾ ವೇಗವಾಗಿ ಕನ್ನಡ ಭಾಷೇನಾ ಬೆಳೆಸ್ತಾವೆ ಹೇಗಪ್ಪ ಅಂದ್ರೆ ಕನ್ನಡ ಭಾಷೆ ಹೇಗ್ ಬೆಳೀತದಪ್ಪ ಅಂದ್ರೆ ಈಗ ದಿನಪತ್ರಿಕೆಗಳಲ್ಲಿ ಪದಬಂಧ ಅಂತ ಕೊಟ್ಟಿರ್ತಾರೆ ಕನ್ನಡ ಭಾಷೆಗೆ ಸಂಬಂಧಿಸಿದ ಪದಗಳನ್ನು ತುಂಬೋದು ಅದ್ರ ಬಗ್ಗೆ ಯಾವ ಪದ ಹೇಗಿದೆ ಪದಬಂಧ ತುಂಬ್ಕೋತ ಹೋದ್ನಪ್ಪ ಅಂದ್ರೆ ನಮ್ಗೆ ಅನೇಕ ರೀತಿಯಲ್ಲಿ ನಮ್ಗೆ ಹೊಸ ಹೊಸದಾದಂಥ ಕನ್ನಡದ ಪದಗಳು ಗೊತ್ತಾಗ್ತಿರ್ತದೆ ಈ ಪದಕ್ಕೆ ಹೀಗ್ ಅಂತಾರೆ ಈ ಪದಕ್ಕೆ ಹೀಗಿಲ್ಲ ಅನ್ನೋದನ್ನು ಇದ್ರ ಮೂಲಕ ನಾವೇನು ಗೊತ್ತಾಗತ್ತೆ ನಮ್ಗೆ ಕನ್ನಡ ಭಾಷೆ ಅಂದ್ರೆ ಮುದ್ರಣ ಮಾಧ್ಯಮದಲ್ಲಿಯೂ ಕೂಡ ಕನ್ನಡ ಭಾಷೆಯನ್ ನಾವು ಬಳಕೆ ಮಾಡ್ಕೊಬೋದು ಹೀಗೆ ಅಂತ ನಮ್ಗೆ ತಿಳಿಯಲು ಪಡ್ತಾ ಇರ್ತದೆ ನೆಕ್ಷ್ಟೂ ಚಿತ್ರಗಳು ಚಿತ್ರಗಳ ಮೂಲಕವೂ ನಮ್ಗೆ ಮುದ್ರಣ ಮಾಧ್ಯಮ ಏನಪ್ಪ ಅಂದ್ರೆ ಪದಗಳ ಅರ್ಥ ಕೊಡ್ತಾ ಕೊಡುವಂಥ ಬರ್ತಾ ಇರ್ತದೆ ಒಂದು ಚಿತ್ರ ಕೊಟ್ಟಿರ್ತಾರೆ ಆ ಚಿತ್ರಕ್ಕೆ ಸಂಬಂಧಿಸಿದ ಪದ ಕಂಡು ಹಿಡೀರಿ ಅಂತ ಕೇಳ್ತಿರ್ತಾರೆ ಆ ಚಿತ್ರಕ್ಕೆ ಸಂಬಂಧಿಸಿದ ಪದಗಳು ಕನ್ನಡದಲ್ಲಿ ಕೂಡ ಇರ್ತಾವೆ ಆ ಪದಗಳ ಮೂಲಕ ನಾವು ಏನು ಮಾಡೋದು ಕನ್ನಡ ಭಾಷೆ ಬಳಕೆ ಆಗೋಕೆ ಕುಂತಿದೆಯಪ್ಪ ಎಲ್ಲಿಯಪ್ಪ ಅಂದ್ರೆ ಈ ಮುದ್ರಣ ಮಾಧ್ಯಮದಲ್ಲಿ ಅನ್ನೋದನ್ನು ನಾವು ಗುರುತು ಮಾಡ್ಕೊಬೋದು ಮಾಧ್ಯಮದಲ್ಲಾಗಿರ್ಬೋದು ಮಾಧ್ಯಮದ ನ್ಯೂಸ್ ಚನಲ್ ಇವುಗಳು ಕೂಡ ಕನ್ನಡ ಬಲಕೆ ಆಗ್ತದೆ ಆಗ್ತನೇ ಇರ್ತದೆ ಅದೇ ರೀತಿಯಾಗಿ ರೇಡಿಯೋಗಳಾಗಿರ್ಬೋದು ಟಿವಿ ಆಗಿರ್ಬೋದು ಟಿವಿ ಮುಖಾಂತರನೂ ಭಾಳಷ್ಟು ರೀತಿಯಲ್ಲಿ ಒಂದು ಕನ್ನಡ ಭಾಷೆಯು ಬಳಕೆ ನಾವು ಆಗಿ ಆಗ್ತಿರೋದನ್ನು ಕಾಣ್ಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಮುದ್ರಣ ಮಾಧ್ಯಮ ಮುದ್ರಣ ಮಾಧ್ಯಮದಲ್ಲಿ ಕೂಡ ಏನಪ್ಪ ಅಂದ್ರೆ ಕನ್ನಡ ಭಾಷೆಯ ಬಳಕೆಯನ್ನು ಆಗ್ತಿರೋದನ್ನು ನಾವು ಕಾಣ್ಬೋದು ಡೈಲಿ ನಾವು ನ್ಯೂಸ್ ಪೇಪರ್ ಓದ್ತೀವಿ ಇವೆಲ್ಲಾ ನೋಡಿದ ಮೇಲೆ ಏನು ಮಾಡ್ತಾವೆ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಇವೆಲ್ಲವೂ ಕೂಡ ಸಹಕಾರಿ ಆಗಲು ಪಡ್ತಯಿರ್ತಾವೆ ನಮ್ಗೆ ಗೊತ್ತಾಗ್ತಾ ಇರ್ತದೆ